ಮೊಬೈಲ್ ಪೋನ್ ಬಗ್ಗೆ ಮೊಬೈಲ್ ಪೋನ್ ಬಗ್ಗೆ ಕೆಲವು ಒಳ್ಳೆಯದಿರ್ತದೆ ಕೆಲವು ಕೆಟ್ಟದಿರ್ತದೆ ಮಕ್ಕಳು ಮರಿಗಳು ಜಾಸ್ತಿ ಉಪಯೋಗಿಸ್ತಾರೆ ಕೆಟ್ಟದಾಗ್ತದೆ ಅದರಲ್ಲಿ ಬುದ್ಧಿವಂತರುಗಳು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೋದು ಆ ಥರ ಜಾಸ್ತಿ ಉಪಯೋಗಿಸ್ಬಾರ್ದು ಮೊ ಮೊಬೈಲು ಅಂದರೆ ಅದು ಒಳ್ಳೆಯದಕ್ಕೆ ಬಂದಿರೋದು ಉಪಯೋಗ ಮಾಡೋದರಲ್ಲಿ ಕೆಟ್ಟದಾಗ್ತದೆ ಅದನ್ನು ಕೇಳ್ಕೊಂಡ್ಬಂದದ್ದು ಹೆಂಗೆ ನಡಿತದೆ ಅದು ಹಂಗೆ ನಡಿತದೆ ಅಷ್ಟೇ ಮಕ್ಕಳುಗಳಿಗೆ ಸ ಅತಿ ಸಣ್ಣ ಮಕ್ಕಳುಗಳು ಅವರು ಉಪಯೋಗಿಸಬಾರ್ದು ಜಾಸ್ತಿ ಮಕ್ಕಳುಗಳು ಉಪಯೋಗಿಸಿದ್ರು ಅಂದರೆ ಸ್ವಲ್ಪ ಕೆಟ್ಟದಾಗ್ತದೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಳ್ಬೇಕು ಜಾಸ್ತಿ ಉಪಯೋಗಿಸಿದರೆ ಅದೇ ಕೆಟ್ಟದಾಗ್ತದೆ ಯಾವ ಪದಾರ್ಥವೇ ಆಗಲಿ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕೇ ಹೊರ್ತು ಜಾಸ್ತಿ ಕೆಟ್ಟದು ಮಾಡೋಕ್ಕಾಗಕ್ಕಿಲ್ಲ ಆದ್ದರಿಂದ ಮೊಬೈಲ್ ಬಂದಿರೋದು ಭಾಳ ಒಳ್ಳೆಯದೆ ಸರ್ಕಾರ ಮಾಡಿ ಕಳ್ಸೋದ್ರಿಂದ ಭಾಳ ಒಳ್ಳೆಯದೇ ಇದು ಆದರೆ ಅದು ಕೆಟ್ಟದಕ್ಕೆ ಉಪ ಕೆಟ್ಟದು ಮಾಡಿದರೆ ಕೆಟ್ಟದು ಬರ್ತದೆ ಒಳ್ಳೆದು ಮಾಡ್ಕೊ ಹೋದ್ರೆ ಒಳ್ಳೆಯದೇ ಬರುವುದು ದೊಡ್ಡವ್ರು ಹೇಳ್ತಾರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡ ಕಣೋ ಯೂಸ್ ಮಾಡಬೇಡ ಯೂಸ್ ಮಾಡಿದರೆ ನಮಗೆ ಕೆಟ್ದಾಗ್ತದೆ ಅವರೆಲ್ಲ ಹೇಳು ಅವ್ರು ಹೇಳೋದ್ರಲ್ಲಿ ಅದರಾಗೂ ಕರೆಕ್ಟಿರೋದು ಆದ್ದರಿಂದ ನಾವು ಅದನ್ನು ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲೆಲ್ಲ ಆಯ್ತದೆ ಹಾಂ ಅದೇನು ಬೇಕೋ ಅದೆಲ್ಲ ಮಾಡ್ಕೊಳ್ಬೋದು ಅದರಲ್ಲಿ ಜಾಸ್ತಿ ಉಪಯೋಗ ಮಾಡೋಕ್ಕೋಯ್ತು ಅಂದರೆ ಅದ್ರಲ್ಲಿ ಜಾಸ್ತಿ ಮಕ್ಕಳು ಕಣ್ಣು ಕಣ್ಣಲ್ಲಿ ಎಫೆಕ್ಟಾಗ್ತದೆ ಮತ್ತು ಅದರಲ್ಲಿ ಇನ್ನೂ ಉಪಯೋಗ ಅಂದರೆ ಮಕ್ಳಿಗೆ ಮೈಂಡ್ ಮೇಲೆ ಕೆಟ್ಟ ತೊಂದರೆಯಾಗ್ತದೆ ಓದೋದರಲ್ಲಿ ಓದೋದರಲ್ಲೂ ತೊಂದರೇನೇ ಇದೆಲ್ಲ ತೊಂದರೆ ಮಾಡ್ಕೊಳ್ಳೋದ್ರಿಂದ ನಮಗೆಷ್ಟು ಬೇಕೋ ಅಷ್ಟಕ್ಕೆ ಉಪಯೋಗಿಸಬೇಕು ಜಾಸ್ತಿ ಉಪಯೋಗಿಸಬಾರ್ದು ಕ ಮೊಬೈಲಲ್ಲಿ ಮೊಬೈಲ್ ಟ್ರೈ ಇಲ್ಲಿ ಇಲ್ಲಿ ಸ್ವಲ್ಪ ದಿನ್ದ ಈಚೆಗೆ ಬಂದದ್ದು ಇದೆಲ್ಲ ಆಗ ಮೊಬೈಲ್ ಇತ್ತಾ ಇರಲಿಲ್ಲ ಎಲ್ಲಿಗೋದ್ರು ಪೊ ಲೆಟ್ರ್ ಬರಿತಿದ್ರು ಕಾಗದ ಬರ್ದು ಕೊಟ್ಟುಕೊಳೊಸ್ತಿದ್ರು ಇಲ್ದಿರೆ ಹೇಳಿ ಕಳಿಸ್ತಿದ್ರು ಮೊಬೈಲ್ ಈಗ ಬಂದ್ಬಿಡ್ತು ಕಂಪ್ಯೂಟರ್ ಬಂದ್ಬಿಡ್ತು ಕಂಪ್ಯೂಟರ್ ಕಾಲ ಆಗೋಯ್ತಿದೀಗ ಕಂಪ್ಯೂಟರ್ ಕಾಲದಲ್ಲಿದು ಏನು ಬೇಕಾದ್ರೂ ಮಾಡ್ಬೋದೀಗ ಮೊಬೈಲ್ ಕಂಪ್ಯೂಟರಂತೂ ಬಂದಮೇಲು ಕಂಪ್ಯೂಟ್ರೇನೇ ಮೊಬೈಲು ಕಂಪ್ಯೂಟ್ರೇ ಕಂಪ್ಯೂಟ್ರ್ ಬಂದ್ಮೇಲೆ ಏನು ಮಾಡಬೇಕೋ ಏನು ಮಾಡ್ಬೋದೋ ಅದು ಮಾಡ್ಬೋದು ಅದರಲ್ಲೀಗ ಆದ್ದರಿಂದ ಯಾವಾಗಲೂ ಮೊಬೈಲ್ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬೇಕು ಒಳ್ಳೆದಕ್ಕೆ ಉಪಯೋಗಿಸಬೇಕೇ ಹೊರ್ತು ಕೆಟ್ಟದಕ್ಕೆ ಉಪಯೋಗಿಸಬಾರ್ದು ಇಷ್ಟು ಮಾತ್ರ ಹೇಳ್ಬೋದು ಇನ್ನು ನನ್ನ ಕೈಯ್ಯಲ್ಲಿ ಹೇಳೋಕ್ಕಾಗಲ್ಲ ಇಷ್ಟೇ ಸಾಕಾಯ್ತು ನನಗೆ ಬ್ಯಾಂಕಲ್ಲಿ ಹಣ ಗಿಣ ಕಟ್ಬೋದು ನಾವು ಆ ಥರ ಬ್ಯಾಂಕ್ಗಳಲ್ಲಿ ಹಣ ಕಟ್ಟೋಕ್ಕೋಗಿಲ್ಲ ಯಾಕೆಂದರೆ ನಮಗೆ ಇದು ಇದು ಮಾಡಿ ಇದನ್ನು ಶೇವ್ ಮಾಡೋಕ್ಕೆ ನಮಗೆ ಬರೋಕ್ಕಿಲ್ವಲ್ಲ ಆದರೆ ಕಟ್ದವ್ರಿಗೆ ಮಾಡ್ಬೋದು ಕಟ್ಟಿಬಿಟ್ಟು ತೊಗೊಳ್ಬೋದು ಅದು ಒಳ್ಳೆಯದು ಶೇವ್ ಮಾಡೋಕೆ ಮೊಬೈಲ್ ಸೇವ್ ಮಾಡೋಕೆ ಕಲಿತಿದ್ರೆ ಮಾತ್ರ ಮಾಡ್ಬೋದು ಸೇವ್ ಮಾಡೋದಕ್ಕೆ ಕಲಿತಿಲ್ಲ ಅಂದರೆ ಬರೋಲ್ಲ ಆಗೋದಿಲ್ಲ ಹಣದ ಬಗ್ಗೆ ಬೇಕಾದರೆ ನಾವು ಡ್ರಾ ಮಾಡ್ಕೊಳ್ಬೋದು ತೊಗೊಳ್ಬೋದು ಕೊಡ್ಬೋದು ಬಟ್ಟು ಈ ಏನದು ಇದರಲ್ಲಿ ತಗೊಳ್ಳೋಕ್ಕಾಗೋಲ್ಲ ನಮ್ಮ ಕೈಯ್ಯಲ್ಲಿ ಬುದ್ಧಿವಂತ್ರ ಕೈಯ್ಯಲ್ಲಿ ಯಾರೋ ವಿದ್ಯಾವಂತ್ರ ಕಡೆ ಮಾಡಿಸಿ ತಗೊಳ್ಬೇಕು ನಾವು ಮೊಬೈಲ ಬ್ಯಾಂಕಿಂದು ಹಣ ತಗೊಳ್ಬೇಕಾದ್ರೆ ಕಟ್ಬೇಕಾದ್ರೂ ತೊಗೊಳ್ಬೇಕಾದ್ರೂ ಇದರಲ್ಲೇ ಮಾಡಿ ಕಟ್ಟಬೇಕಷ್ಟೇ